ಭಾರತದ ಪ್ರಸಿದ್ಧ ಯೋಗ ಗುರುಗಳು ಯಾರೆಂದ್ರೆ ತಿರುಮಲೆ ಕೃಷ್ಣಮಾಚಾರ್ಯ ಇವರು ಆಧುನಿಕ ಯುಗದ ಪಿತಾಮಹ ಇವರು ಪ್ರಭಾವೀ ಯೋಗ ಶಿಕ್ಷಕರಾಗಿದ್ರು ಇವರು ಹಠ ಯೋಗಿಯೆಂದೇ ಪ್ರಸಿದ್ಧರಾಗಿದ್ದಾರೆ ಇವರ ಪ್ರಕಾರ ಪ್ರತಿಯೊಬ್ಬ ವ್ಯಕ್ತಿಯೂ ಯೋಗದ ವಿಭಿನ್ನ ದಾರಿಯಲ್ಲಿ ನಡಿತಾನೆ ಅಂತ ನಂಬಿದ್ರು ಕೃಷ್ಣಮಾಚಾರ್ಯರು ಯೋಗದ ಮಾರ್ಗವು ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ವಿಷಯಗಳನ್ನ ಅರ್ಥ ಮಾಡಿಸುತ್ತೆ ಎಂದೇ ನಂಬಿದ್ರು ಎಲ್ಲ ಮನುಷ್ಯರು ಅವಳು ಅಥವಾ ಅವನು ಅರ್ಥಮಾಡಿಕೊಳ್ಳೋ ರೀತಿಯಲ್ಲೇ ಕಲಿಸಬೇಕು ಎಂದು ನಂಬಿದ್ರು ಇವರು ಮೊದಲು ಮೈಸೂರು ಅರಮನೆಯಲ್ಲಿ ಯೋಗ ಕಲಿಸ್ತಿದ್ರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಇವರು ಯೋಗದಲ್ಲಿ ಎಲ್ಲರಿಗೂ ಆಸಕ್ತಿ ಬರಲಿಕ್ಕೆ ಬಹಳ ಯೋಗ ಪ್ರದರ್ಶನಗಳನ್ನು ನೀಡ್ತಾರೆ ಅವರು ಉಸಿರಾಟ ಮತ್ತೆ ಚಲನೆಯನ್ನು ಕೂಡಿಸಿ ಹಠಯೋಗವನ್ನ ಅಭಿವೃದ್ಧಿ ಮಾಡ್ತಾರೆ ಇವರ ಬೋಧನೆಯ ಶೈಲಿಗಳು ಪತಂಜಲಿಯವರ ಸೂತ್ರಗಳನ್ನು ಆಧರಿಸಿದ್ದಾವೆ ಇವರು ಮೈಸೂರಿನ ಅರಮನೆಯಲ್ಲಿ ರಾಜರ ಮಾರ್ಗದರ್ಶನದಿಂದ ತಮ್ಮ ಯೋಗ ಶಾಲೆಯನ್ನು ತೆರೀತಾರೆ ಕೃಷ್ಣಮಾಚಾರ್ಯರನ್ನು ಪ್ರಪಂಚದ ಬೇರೆ ಬೇರೆ ಭಾಗಗಳಲ್ಲಿ ಯೋಗಿಯೆಂದೇ ಕರೆಯುತ್ತಾರೆ ಅವರು ಯೋಗವನ್ನು ಏಕೆ ಅಭ್ಯಾಸ ಮಾಡ್ಬೇಕಂತ ಯಾರಿಗಾದ್ರು ಹೇಳ್ಕೊಡ್ಬೇಕಾದ್ರೆ ಆಸನಗಳು ಮತ್ತು ಧ್ಯಾನದ ಜೊತೆಗೆ ಉಸಿರಾಟ ವ್ಯಾಯಾಮ ವಿಶ್ರಣದ ಬಗ್ಗೆ ಒತ್ತಿ ಹೇಳ್ತಿದ್ರು ಇವರಿಗೆ ಯೋಗ ಸೂತ್ರವು ಮೂಲ ಪಾಠವಾಗಿತ್ತು ಇವರು ಯೋಗ ಗುರುಗಳು ಮಾತ್ರ ಅಲ್ಲ ಆಯುರ್ವೇದ ವೈದ್ಯರು ಮತ್ತು ವಿದ್ವಾಂಸರು ಇವರು ರಚಿಸಿದ ಯೋಗ ಶೈಲಿಯನ್ನು ವಿನಿಯೋಗ ಇಲ್ಲ ವಿನ್ಯಾಸ ಕ್ರಮ ಯೋಗ ಅಂತಲೂ ಕರೀತಾರೆ ಇವರು ಯೋಗ ಮಕರಂದ ಯೋಗಾಸನಗಳು ಯೋಗ ರಹಸ್ಯ ಯೋಗವಲ್ಲಿ ಎಂಬ ಕೃತಿಗಳು ಬರೆದಿದ್ದಾರೆ ಬೇರೆ ಬೇರೆಯ ಯೋಗ ಗುರುಗಳು ಕೃಷ್ಣಮಾಚಾರ್ಯರ ಹತ್ತಿರ ಯೋಗ ಅಧ್ಯಯನ ಮಾಡಿದ್ದಾರೆ ಮತ್ತೆ ಅವರ ತಂತ್ರಗಳನ್ನು ರಚನೆ ಮಾಡಿದ್ದಾರೆ ಅವರು ಯೋಗ ಸೂಚನ ಮತ್ತು ಆಧ್ಯಾತ್ಮಿಕ ಅಭ್ಯಾಸ ದೈಹಿಕ ಚಿಕಿತ್ಸೆಯ ಒಂದು ಮಾರ್ಗ ಎಂದು ನಂಬಿರ್ತಾರೆ